ಹಲೋ ಹಲೋ ಹೇಳಿ ರೀ ಮೇಡಮ್ ಹೇಳಿ ರೀ ಮೇಡಮ್ ಹೌದು ರೀ ಹೌದು ರೀ ತರ್ಕಾರಿ ಅಂಗಡಿ ಅನ್ನಪೂರ್ಣ ಪಾಟೀಲ್ ಮಾತಾಡುದು ರೀ ನಾವು ನಮ್ಮ ಹಿತ್ತಿಲದಾಗ ಅದು ಬೆಳೆದಂಥ ತೋ ಐತೆ ರೀ ಬದ್ನೇಕಾಯಿ ಐತೆ ರೀ ಮತ್ತು ಬೀನ್ಸ್ ಐತಿ ಚೌಳಿಕಾಯಿ ಐತೆ ರೀ ಹಾಂ ರೀ ಹಾಂ ಬದ್ನೇಕಾಯಿ ಎಷ್ಟು ಕಿಲೋ ಎಷ್ಟು ಕಿಲೋ ಕೆಜಿ ಬೇಕಾಗಿತ್ತು ರೀ ಬದ್ನೇಕಾಯಿ

ಹಾಂ ಆಯ್ತು ರೀ ನಾವು ಮನೆಗೆ ಬಂದು ತಲ್ಪುಸ್ತೇವೆ ರೀ ಆದ್ರೆ ರೇಟ್ ಈಗ ಮಾರ್ಕೇಟ್ ರೇಟ್ಗಿಂತನು ನಾವು ಟಮಾಟೀ ಕೆ ಜಿಗ್ಯಾದ್ರೆ ಇಪ್ಪತ್ತು ರೂಪಾಯಿ ಕೆಜಿ ಅದಾವೆ ರೀ ಟಮಾಟಿ ಹ್ಞೂ ಬಟಾಟೆ ಮೂವತ್ತು ರೂಪಾಯಿ ಕೆಜಿ ಐತೆ ರೀ ಬಟಾಟೆ ಇಪ್ಪತ್ತೈದು ಹಾಕ್ತೀನಿ ತಗೊರೀ ಹಂಗಾರೆ ಕೆ ಜಿಗೆ ಇಪ್ಪತ್ತೈದು ಹಾಕ್ತೆನೆ ನಿಮ್ಗೆ ಅಂತೇಳಿ ಐದು ರೂಪಾಯಿ ಬಿಡ್ತೇನೆ ರೀ ಇಲ್ಲ ತಗೋಳ್ಳಿ ರೀ ಇಪ್ಪತ್ತೈದು ರೂಪಾಯಿ ಹಾಕ್ತೇನಿ ನಿಮ್ಗೆ ಹತ್ತು ಕೆಜಿ ಅದು ಇಪ್ಪತ್ತೈದು ಹಾಕಿ ಕೊಡ್ತೀನಿ ರೀ ಮತ್ತು ಕಡಿಮೆ ಆದ್ರೆ ಮೂವತ್ತು ರೂಪಾಯಲ್ಲಿ ನೋಡಿರಿ ಅಕ್ಕಾರ ನುಗ್ಗೇಕಾಯಿ ಹತ್ತು ರುಪಾಯ್ಗೆ ಮೂರು ರೀ ಅಕ್ಕಾರ ನುಗ್ಗೇಕಾಯಿ ಹತ್ತು ರೂಪೈಗೆ ಐದು ನೀವು ಎಷ್ಟು ಬೇಕು ನಿಮ್ಗೊಂದು ತಿವ್ ಕಟ್ಟು ಬೇಕೋ ಏನೋ ಒಂದು ಹಂಗೆ ಒಂದು ನಾಲ್ಕೋ ಐದೋ ಬೇಕು ರೀ ನೂರ ಐವತ್ತಾರು ಹಾಕ್ತೇನೆ ತಗೊಳ್ಳಿ ರೀ ಅಕ್ಕರ ಹತ್ತು ರುಪಾಯ್ಗೆ ನಾಲ್ಕು ಮಾಡಿ ಹಾಕ್ತೇನೆ ತೊಗೊಳ್ಳಿ ರೀ ಹಾಂ ಪ್ರಶ್ಶೇ ಇರ್ತೈತೆ ತೊಗೊಳ್ಳಿ ರೀ ಮೇಡಮ್ಮ ಹಾಕ್ಕೊಡ್ತೆ ತಗೊಳ್ಳಿ ರೀ ನಿಮ್ಮ ಮನೆಗೆ ಬಂದು ಮುಟ್ಟಸ್ಕತ್ತಾವ ಆಯ್ತು ರೀ ಮೇಡಮ್ ಕಳ್ಸಿ ರೀ ಮೇಡಮ್ ಕಳ್